ನಾನು ಮಾತ್ರ ಅಲ್ಲ ಎಲ್ಲರು ಫೇಸ್ಬುಕ್ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ನ ಎಲ್ಲರು ಸಾಮಾನ್ಯವಾಗಿ ಬಳಸೋಅಂಥದ್ದು ಸೊ ನಾನು ಅದರಲ್ಲಿ ಜಾಸ್ತಿ ಬಳಸೋದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬ ಪಡ್ಕೊಂಡಿದಿನಿ ಅನ್ನೊದಾದರೆ ಕೊಟೇಶನ್ಸ್ ಕೊಟೇಶನ್ಸ್ನ ತುಂಬ ನೋಡಿದಿನಿ ತುಂಬ ಕೇಳ್ತಿರ್ತಿನಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಕೂಡ ಮಾಡ್ತಿರ್ತಿನಿ ಹಾಗಾಗೀ ನಾನು ಇನ್ಸ್ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಟೈಮ್ ಕೊಡೋಕ್ಕೆ ಕಲಿತ್ಕೋಬಿಟ್ಟಿದಿನಿ ಅದು ಅಭ್ಯಾಸ ಬಲ ಅಂತಾರಲ್ಲ ಹಾಗೆ ಮಾತಾಡ್ತ ಮಾತಾಡ್ತ ನೊಡ್ತ ನೊಡ್ತ ಅದೊಂದು ಚಟ ಆಗ್ಬ ಆಗ್ಬಿಡ್ಬವ್ದು ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ ಜಾಸ್ತಿ ನೊಡ್ತಿರ್ತಿನಿ ಎಷ್ಟೊಂದು ನೊಡ್ತಿನಿ ಅನ್ನೊದಾದರೆ ಮನೇಲೆ ಇದ್ರೆ ಫ್ರೀಯಾಗಿದಿನಿ ಮನೇಲೆ ಇರ್ತಿನಿ ಅನ್ನೊದಾದರೆ ಒಂದು ಎರಡು ಗಂಟೆ ಗಳ್ಕಾಲ ನಾನು ನೊಡ್ತಾ ಇರ್ತಿನಿ ಅದು ಬಿಟ್ಟರೆ ಅದ್ರಲ್ ನಾನು ಮೆಚ್ಚೋವಂಥದ್ ಏನಂದ್ರೆ ಕೆಲವೊಂದು ಪ್ಲೇಸಸ್ ಟೂರಿಸ್ಟ್ ಪ್ಲೇಸಸ್ ಇತರ ಪ್ರವಾಸ ತಾಣಗಳ್ ಬಗ್ಗೆ ಹಾ ಚಿತ್ರಣಗಳನ್ನ ನೊಡೊದು ಅದು ತುಂಬ ಇಷ್ಟ ಆಗುತ್ತೆ ಮತ್ತು ಯಾರಾದರು ಕೊಟೇಶನ್ಸ್ ಹಾಕ್ತಿರ್ತಾರೆ ಯಾರಾದ್ರು ಏನಾದ್ರು ಅವ್ರ ಜೀವನದಲ್ಲಿ ಆಗಿರುವಂಥ ಘಟನೆಗಳ್ನ ಹಾಕ್ತಿರ್ತರೆ ಅದರಿಂದ ನಾವು ಕಲಿಯುವಂಥದ್ ತುಂಬ ಇರುತ್ತೆ ಹಾಗಾಗಿ ಅದನ್ನು ನಾನು ನೊಡೊಕು ಇಷ್ಟ ಪಡ್ತಿನಿ ಇನ್ನ ಕೆಲವೊಂದ್ ನನಗೆ ನೃತ್ಯ ಮಾಡೊದು ಹಾಡೇಳೊದು ಅಡುಗೆ ಮಾಡೊದು ಇದು ತುಂಬ ಆ್ಯಕ್ಚುಲಿ ಇಷ್ಟ ಆಗಿರುವಂಥ ಹವ್ಯಾಸಗಳು ಮತ್ತು ನಾನು ಬೆಳೆಸ್ಕೊಂಡಿರೊವಂತಹ ಹವ್ಯಾಸಗಳಾಗಿರೋದ್ರಿಂದ ಅವನ್ನ ನಾನು ಜಾಸ್ತಿ ನೊಡ್ತಿನಿ ಅದರಲ್ಲಿ ಆಥರ ಅದಕ್ಕೆ ಸಂಬಂಧ ಪಟ್ಟಿರೊವಂತಹ ಇನ್ಸ್ಟಾಗ್ರಾಮ್ ಅದನ್ನು ನೊಡ್ತಾ ಹೊಗ್ತಿನಿ ಚೆನ್ನಾಗಿರುತ್ತೆ ಒಂಥರ ಮತ್ತು ತುಂಬ ಎಂಟಟೈನ್ನ್ಮೆಂಟ್ ಅಲ್ವ ಎಲ್ಲರಿಗು ಕೂಡ ಇಷ್ಟ ಹಾಗೇ ಆಗುತ್ತೆ ನಂಗು ಕುಡ ಇಷ್ಟ ಆಗುತ್ತೆ ಕೆಲವ್ರು ಅಡಿಕ್ಟ್ ಹಾಗ್ತರೆ ಕೆಲವ್ರು ಅಡಿಕ್ಟ್ ಆಗೋಲ್ಲ ಸೊ ನಾನು ಆಲ್ಮೊಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಎಡಿಕ್ಟ್ ಆಗಿಬಿಟ್ಟಿದಿನಿ ಅಂತ ಅನಿಸಿದೆ ನನಗೆ ಗೊತ್ತಿಲ್ಲ ಇವಾಗ ಸ್ವಲ್ಪ ಕಡಿಮೆ ಮಾಡಿದಿನಿ ಇನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನನ್ನ ಬೇರೆ ಯಾವುದಾದ್ರು ಚಟುವಟಿಕೆಗಳಲ್ಲಿ ನನ್ನನ್ನು ನಾನು ಅಳವಡಿಸ್ಕೋಬೇಕು ಅನ್ನೊದು ಅನ್ ಅನ ಅನ್ನೊದು ನನ್ನ ಪಾಲಿಸಿ ಅನ್ಕೊಂಡಿದಿನಿ ಮಾಡ್ತಾ ಇದೀನಿ ಕೂಡ ನೊಡೊಣ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಎಷ್ಟರ ಮಟ್ಟಿಗೆ ಜಯ ಸಿಗುತ್ತೆ ಗೆಲ್ವುನ್ನ ಸಕ್ಸಸ್ ಕಾಣ್ತೀನಿ ನನ್ನ ಹೊಸ ಚಟುವಟಿಕೆಗಳಲ್ಲಿ ಅನ್ನೊದು ಗೊತ್ತಿಲ್ಲ ನೊಡೊಣ ಹೇಗೆ ಆಗುತ್ತೆ ಅಂತ ನನ್ನ ಮೆಚ್ಚಿದ ಮೆ ಅದರಲ್ಲಿ ನಾನು ಮೆಚ್ಚಿದ ಅಂಶಗಳನ್ನ ಹೇಳಿದಿನಿ ಅದೆ ಅಡುಗೆ ಮಾಡೊದು ಹಾಡು ಡ್ಯಾನ್ಸ್ ಮತ್ತು ಇತರ ಯಾವುದಾದ್ರು ಕ್ಷೇತ್ರಗಳನ್ನು ನೊಡೋದು ಮತ್ತು ಅವರ ಜೀವನ್ದಲ್ಲಿ ಆಗಿರೋವಂಥದ್ದು ಮತ್ತು ಅವ್ರು ಹಾಕ್ವಂತಹ ಕೊಟೇಶನ್ಸ್ಗಳು ನೊಡ್ತಿರ್ತಿನಿ ಚೆನ್ನಾಗ್ ಇರುತ್ತೆಿ ಇನ್ನೊಂದ್ ನನಗೆ ಯಾಕೆ ಇಷ್ಟ ಆಗೊಲ್ಲ ಅಂದರೆ ಕೆಲವರು ತುಂಬ ಅದಕ್ಕೆ ಅಡಿಕ್ಟ್ ಆಗಿ ಬಿಡ್ತಾರೆ ಏನಕ್ಕೆ ಅಡಿಕ್ಟ್ ಆಗ್ತಾರೆ ಅನ್ನೊದು ಗೊತ್ತಿಲ್ಲ ತುಂಬ ನೋಡ್ತಿರ್ತರೆ ಯಾವಾಗ ನೋಡಿದರು ಫೋನ್ ಮಲಗಿ ಎದ್ದ ತಕ್ಷಣ ಫೋನ್ ಹಿಡ್ಕೊಳೋದು ಪೂಜೆ ಮಾಡಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ ನಾವು ಒನೊನ್ಸಲ ಇಟ್ಕೊತಿನಿ ಇಲ್ಲ ಅಂತಲ್ಲ ಆದರೆ ಅಷ್ಟೊತ್ತೆಲ್ಲ ಇಟ್ಕೊಳಲ್ಲ ಅಂತ ನಾನು ಅಂದ್ಕೊಂಡಿದಿನಿ ಕೆಲವರ್ ನನ್ನ ನೊಡಿದ್ರೆ ನಾನು ಜಾಸ್ತಿ ಹಿಡ್ಕೊತಿನಿ ಅಂತಾ ಅನಿಸ್ಬೋದು ಗೊತ್ತಿಲ್ಲ ನೋಡೋಣ ಹೇಗಾಗುತ್ತೆ ಏನಾಗುತ್ತೆ ಅನ್ನೊದನ್ನ ಮತ್ತು ಇನ್ನೇನು ಹೇಳ್ಬೌದು ಈ ಫೇಸ್ಬುಕ್ ಟ್ವಿಟರ್ ಫೇಸ್ಬುಕ್ಕು ಮೊದಲು ಯೂಝ್ ಮಾಡ್ತಿದ್ದೆ ಇವಾಗ್ ಸ್ವಲ್ಪ ಕಡಿಮೆ ಕಡಿಮೆ ಮಾಡಿದಿನಿ ಟ್ವಿಟ್ಟರ್ ನಾನು ಆಲ್ಮೊಸ್ಟ್ ಯೂಝ್ ಮಾಡಿಲ್ಲ ಫೇಸ್ಬುಕ್ ಸ್ವಲ್ಪ ದಿನ ಯೂಝ್ ಮಾಡಿದೆ ಅಷ್ಟೆ ನೋಡೊಣ ನೆಕ್ಸ್ಟ್ ಯಾವ್ಯಾವ ಥರ ಇನ್ನು ಸಾಮಾಜಿಕ ತಾಣಗಳ ಯಾವ್ದ್ಯಾವ್ದು ಸಾಮಾಜಿಕ ಮಾಧ್ಯಮಗಳು ಯಾವ್ದ್ಯಾವ್ದು ಬರ್ಬೌದು ನಮ್ಮ ಜೀವನಕ್ಕೆ ಅನ್ನೊದು ಮುಂದೆ ಗೊತ್ತಾಗ್ತ ಹೊಗುತ್ತೆ ಅದನ್ನ ನಾವು ಎಷ್ಟು ಬಳಸ್ಬೇಕು ಅಷ್ಟು ಬಳಸ್ಬೇಕು ಎಷ್ಟು ಮಿತಿಯಾಗಿರಬೇಕು ಅಷ್ಟು ಮಿತಿಯಾಗಿರಬೇಕು ಕೆಲವೊಂದು ಯಾವ್ದು ಯಾವುದಾದ್ರು ಅಂಶಗಳು ಯಾವುದಾದ್ರು ಸಾಮಾಜಿಕ ಮಾಧ್ಯಮಗಳು ಬಂತು ಅಂದರೆ ಅದ್ರಿಂದ ಒಳ್ಳೇದು ಮತ್ತು ಕೆಟ್ಟದ್ದು ಎರಡು ಇರುತ್ತೆ ನಾವು ಬಳಸ್ಕೊಳ್ಳೋದ್ರ ಮೇಲೆ ಹೊಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಒಳ್ಳೆ ಥರ ನಾವು ಅದನ್ನು ಬಳಸ್ಕೊಂಡ್ರೆ ಅದು ಒಳ್ಳೆ ರೀತಿ ಪ್ರಯೊಜನ ಕೊಡುತ್ತೆ ರಿಸಲ್ಟ್ ಕೂಡ ಒಳ್ಳೆ ರೀತಿ ಇರುತ್ತೆ ಕೆಟ್ಟದಾಗಿ ಯೋಚನೆ ಮಾಡೋಕೆ ಹೋದ್ರೆ ಕೆಟ್ಟದಾಗಿ ಬಳಸ್ತಾ ಹೊದರೆ ಎಲ್ಲದು ಕೂಡ ಕೆಟ್ಟದು ರಿಸಲ್ಟ್ನ ಕೊಡ್ತಾ ಹೊಗುತ್ತೆ ಹಾಗಾಗಿ ನಾವು ಹೇಗೆ ಯೂಝ್ ಮಾಡ್ತಿವಿ ಅನ್ನೋದ್ರ ಮೇಲೆ ಅದು ನಿಂತಿರುತ್ತೆ